ಟ್ರಿಪ್ಪುಗಳೋಗ್ತೀವಿ ಕೋಟಿಲಿಂಗೇಶ್ವರ ತುಂಬ ಚೆನ್ನಾಗಿದೆ ದೇವಸ್ಥಾನ ಸಾವಿರಾರು ಮಂದಿ ಜನ ಬರ್ತಾರೆ ಕೋಟಿಲಿಂಗೇಶ್ವರಕ್ಕೆ ಹಳೇಬಿಡು ನಾವಂತು ಸಮ್ಮರ್ ಟೈಮ್ನಲ್ಲೆಲ್ಲ ಕಡೆ ಟ್ರಿಪ್ಪುಗಳೋಗ್ತೀವಿ ಧರ್ಮಸ್ಥಳ ಮಂತ್ರಾಲಯ ಮತ್ತೆ ಕೈವಾರ ಎಲ್ಲ ನಮ್ಮ ಹೊಸಕೋಟೆಯಲ್ಲಿ ಎಷ್ಟೋ ದೇವಸ್ಥಾನಗಳಿದ್ದಾವೆ ನಾವು ರಜೆ ಬಂದರೆ ಸಂಡೇ ಬಂದರೆ ಬರೀ ಟ್ರಿಪ್ಪುಗಳು ಹೊಡೆಯೋದೆ ನಾವು ಯಾವಾಗಲೂ ಅಷ್ಟೇ ದೇವಸ್ಥಾನಗಳ್ಗೋಗ್ತಾಯಿರ್ತೀವಿ ಮತ್ತೆ ಆಚೆ ಕಡೆ ಎಲ್ಲಾದರೂ ಹೋಗ್ತಾಯಿರ್ತೀವಿ ಮಕ್ ಮಕ್ಕಳನ್ನೆಲ್ಲ ಕರ್ಕೊಂಡು ಸಮ್ಮರ್ ಹಾಲಿಡೇಲಿ ಅಂತು ಟ್ರಿಪ್ಪುಗಳೋಗ್ತಾಯಿರ್ತೀವಿ ಧರ್ಮಸ್ಥಳ ಮಂತ್ರಾಲಯ ಆ ಕಡೆಯೆಲ್ಲ ಹೋಗ್ತೀವಿ ಯಡಿಯೂರು ಮತ್ತೆ ಈ ಕಡೆ ಕೋಟಿಲಿಂಗೇಶ್ವರ ಕೋಟಿಲಿಂಗೇ ಸುತ್ತುಮುತ್ತು ಇರೋ ಕೈವಾರ ಎಲ್ಲ ನೋಡ್ಕೊಂಡು ನೋಡಿದ್ದೀವಿ ಅದು ಜನ ತುಂಬ ಜನ ಬರ್ತಾರೆ ಆದರೂನು ನಾವು ದೂರ ದೂರ ಎಲ್ಲ ಹೋಗ್ತೀವಿ ಸಮ್ಮರ್ ಹಾಲಿಡೇಸ್ ಬಂದರೆ ಒಂದು ವಾರ ಟ್ರಿಪ್ ಹಾಕ್ಕೊಂಡ್ಬಿಡ್ತೀವಿ ಧರ್ಮಸ್ಥಳ ಮಂತ್ರ ಇದು ಕುಕ್ಕೆ ಸುಬ್ರಹ್ಮಣ್ಯಮ್ ಆ ಕಡೆ ಅನ್ನಪೂರ್ಣೇಶ್ವರಿ ಸಿಗಂದೂರು ಹೋಗ್ತಾನೆಯಿರ್ತೀವಿ ವರ್ಷಕ್ಕೊಂದು ಎರಡು ಸಲ ಆದ್ರೂ ನಾವು ಟ್ರಿಪ್ ಹೋಗ್ತಾಯಿರ್ತೀವಿ ಮತ್ತೆ ತುಂಬ ಸಾವಿರಾರು ಮಂದಿ ಜನ ಬರ್ತಾರೆ ಅಲ್ಲಿಗೆಲ್ಲನೂ ನಮಗೆ ದೇವ್ರ ಮೇಲೆ ತುಂಬ ಭಕ್ತಿ ಇರೋದರಿಂದ ಎಲ್ಲ ಸಂಡೇ ಬಂತೆಂದ್ರೆ ನಾವು ದ ಟ್ರಿಪ್ ಹೊಡೆಯೋದೆ ನಮ್ದು ಕೆಲಸ ಮಕ್ಳಿಗೆ ರಜೆ ಇರುತ್ತಲ್ವಾ ಕರ್ಕೊಂಡು ಟ್ರಿಪ್ ಹೋಗ್ತಾಯಿರ್ತೀವಿ ಅವ್ರನ್ನು ಮತ್ತೆ ಇನ್ನೂ ದೇವಸ್ಥಾನ ನಾವು ಬೆಂಗ್ಳೂರಿನಲ್ಲಿ ಎಷ್ಟೊಂದು ದೇವಸ್ಥಾನಗಳು ಶಿವನ ದೇವಸ್ಥಾನ ನಮಗೆ ಗೊತ್ತೇ ಇರಲ್ಲ ಆದ್ರೂ ಮೊಬೈಲಲ್ಲೆಲ್ಲ ನೋಡಿಕೊಂಡು ಆ ದೇವಸ್ಥಾನಗಳಿಗೆಲ್ಲ ಹೋಗ್ಬರ್ತೀವಿ ಯಾವಾಗ್ಲೂ ಹೋಗ್ತಾಯಿರ್ತೀವಿ ಎಲ್ಲೆಂದ್ರಲ್ಲಿ ದೇವಸ್ಥಾನಗ್ಳೆಲ್ಲಿದೆ ಅಂತ ಹೋಗ್ತಾಯಿರ್ತೀವಿ ಮತ್ತೆ ಇದು ಇದಕ್ಕೂ ನಂದಿ ಹಿಲ್ಸ್ಗೋಗ್ತೀವಿ ಮತ್ತೆ ಇದು ಈ ಕಡೆ ಮಂತ್ರಾಲಯ ಆ ಕಡೆಯೆಲ್ಲ ಹೋಗ್ತಾಯಿರ್ತೀವಿ ಯಾವಾಗ ರಜೆ ಬರುತ್ತೆ ನಮಗೆ ಆವಾಗೆಲ್ಲ ನಾವು ಹೋಗ್ತಾನೆಯಿರ್ತೀವಿ ಟ್ರಿಪ್ ಹೋಗ್ತಾಯಿರ್ತೀವಿ ಮಕ್ಕಳಿಗೊಂಥರ ಸಂತೋಷ ಅಲ್ವಾ ಕರ್ಕೊಂಡೋದರೆ ಟ್ರಿಪ್ಗೆ ಆದ್ದರಿಂದ ಮಕ್ಕಳಿಗೆ ಕರ್ಕೊಂಡೋಗ್ತಾಯಿರ್ತೀವಿ ರಜೆ ಬಂದಾಗೆಲ್ಲ ನಾವು ಕರ್ಕೊಂಡೋಗ್ತಾಯಿರ್ತೀವಿ ಟ್ರಿಪ್ಗೆ ಮತ್ತೆ ಇದು ಹೊಸಕೋಟೆನಲ್ಲೂ ತುಂಬ ದೇವಸ್ಥಾನಗಳಿದ್ದಾವೆ ನೋಡಬೇಕಾಗಿರೋದೊಂದು ಶಿವನ ದೇವಸ್ಥಾನ ಮತ್ತೆ ಕಾಟೇರಮ್ಮನ ದೇವಸ್ಥಾನ ತುಂಬ ದೇವಸ್ಥಾನಗಳಿದ್ದಾವೆ ಮಕ್ಳಿಗೊಂಥರ ಒಂದ್ಸ್ವಲ್ಪ ದೂರ ಹೋದ್ರೂ ಓಹ್ ನಾವೆಲ್ಲೋ ಟ್ರಿಪ್ ಹೋಗ್ತಾಯಿದ್ದೀವಿ ಅಂತ ಮಕ್ಳಿಗೂ ಸಂತೋಷ ಆಗುತ್ತೆ ಆದ್ದರಿಂದ ಎಲ್ಲ ಕಡೆ ನಮ್ಮ ರಜೆ ಬಂದರೆ ನಾವು ಟ್ರಿಪ್ ಹೊಡೆಯೋದೆ ಜಾಸ್ತಿ ಅಲ್ಲಿ ಇಲ್ಲಿ ಹೋಗ್ತಾಯಿರ್ತೀವಿ ಮತ್ತೆ ಮಕ್ಕಳು ಹಾ ಯಜಮಾನ್ರು ವಯಸ್ಸಾಗಿರೋ ಅಜ್ಜಿ ಅವ್ರನ್ನೆಲ್ಲ ಕರ್ಕೊಂಡು ಅವರು ಇನ್ನು ನೋಡಬೇಕಾದ ಪ್ಲೇಸ್ ಇರೋದಕ್ಕೆಲ್ಲ ಕರ್ಕೊಂಡೋಗ್ತಾಯಿರ್ತೀವಿ ಯಾವಾಗಲೂ ಅಷ್ಟೇನೇ ಮತ್ತೆ ತುಂಬ ಮಕ್ಳಿಗೂ ವಯಸ್ಸಾಗಿರೋರು ತುಂಬ ಇಷ್ಟಪಡ್ತಾರೆ ಆ ಟ್ರಿಪ್ಪುಗಳನ್ನೆಲ್ಲ ನೋಡಿ ಆದರೆ ನಾವು ಅಷ್ಟೇ ಟ್ರಿಪ್ಪುಗಳಿಗೆ ಹೋಗ್ತಾಯಿರ್ತೀವಿ ಯಾವಾಗ್ಲೂ ಜಾಸ್ತಿ ಟ್ರಿಪ್ ಹೋಗ್ತಾಯಿರ್ತೀವಿ ನಾವು ಮತ್ತೆ ನೋಡ್ಬೇಕಾಗಿರೋ ದೇವಸ್ಥಾನಗ್ಳು ಇನ್ನೂ ಎಷ್ಟೋ ಇದ್ದಾವೆ ನಮ್ಗೆ ಗೊತ್ತಿಲ್ಲದೇ ಇರೋದು ಆದರೂ ಗೊತ್ತಿರೋದಕ್ಕೆಲ್ಲ ನಾವು ಹೋಗ್ತಾಯಿರ್ತೀವಿ ಸಿಗಂಧೂರಿಗೆ ಒಂದು ಮೂರು ಸಲ ಹೋಗಿದ್ದೀವಿ ಸಿಗಂಧೂರು ಅಂದರೆ ನಮ್ಗೆ ತುಂಬ ಚೌಡೇಶ್ವರಿ ದೇವಸ್ಥಾನ ಅಂದರೆ ನಮ್ಗೆ ತುಂಬ ಇಷ್ಟ ಆದ್ದರಿಂದ ಸಿಗಂಧೂರಿಗೆ ಒಂದು ಮೂರು ಸರ್ತಿ ಹೋಗಿದ್ದೀವಿ ಧರ್ಮಸ್ಥಳ ಅದೆಲ್ಲ ದೇವ್ಸ್ಥಾನಕ್ಕೆ ಹೋಗ್ತಾಯಿರ್ತೀವಿ ಮತ್ತೆ ಮೊನ್ನೆ ಈಗ ರೀಸೆಂಟಲ್ಲಿ ಗೋವಾಗೋಗಿದ್ವಿ ಮಕ್ಕಳನ್ನು ಕರ್ಕೊಂಡು ಗೋವಾಗೋಗಿದ್ವಿ ಈಗ ರೀಸೆಂಟಲ್ಲಿ ಅದನ್ನು ತೋರ್ಸ್ಕೊಂಡ್ಬಂದ್ವಿ ಇವಾಗ ಇನ್ನೂ ಟೂ ಡೇಸ್ ಫೈವ್ ಡೇಸ್ ಮಕ್ಳಿಗೆ ರಜೆ ಇದೆ ಅಂದರೆ ಬೇರೆ ಕಡೆ ಹೋಗ್ಬೇಕು ಅಂತ ಪ್ಲಾನಿದೆ ಹೋಗ್ತೀವಿ ಅಂದರೆ ನಾವು ತುಂಬ ಟ್ರಿಪ್ ಹೊಡೀತಾಯಿರ್ತೀವಿ ಯಾವಾಗಲೂ ಅಷ್ಟೇ ವಾರಕ್ಕೆ ಒಂದು ದಿವಸ ಅಂದರೆ ಹೊಸಕೋಟೆಲಿರೋದೋ ಅಥ್ವಾ ನಾ ಇದು ಚೌಡೆ ಇದು ಯಾವುದಪ್ಪಾ ಅದು ಕಾಟೇರಮ್ಮನ ದೇವಸ್ಥಾನಕ್ಕೋ ಅಲ್ಲಾದರೂ ಮಕ್ಕಳನ್ನ ಕರ್ಕೊಂಡೋದರೆ ಅವ್ರಿಗೊಂಥರ ಖುಷಿ ಓಹ್ ನಾವು ಟ್ರಿಪ್ ಹೋಗಿದ್ದೀವಿ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀವಿ ಎಲ್ಲಾದರೂ ಹೋದರೆ ಓಹ್ ನಾವು ಟ್ರಿಪ್ಗೋಗ್ತೀವಿ ಅಂತ ಫ್ರೆಂಡ್ಸತ್ರ ಎಲ್ಲ ಹೇಳ್ಕೊಳ್ತಾರೆ ಅಯ್ಯೋ ನಮ್ಮ ನಾವು ಅಲ್ಲೋಗಿದ್ವಿ ನಾವು ಇಲ್ಲೋಗಿದ್ವಿ ಅಂತ ಅವ್ರು ನಮ್ಮನ್ನ ಕೇಳಿ ತುಂಬ ಚೆನ್ನಾಗಿದ್ಯಾ ದೇವಸ್ಥಾನ ಅಯ್ಯೋ ನಾವು ಹೇಳೋದು ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಮಕ್ಕಳ್ನ ಕರ್ಕೊಂಡೋಗ್ರಿ ಅಂತ ನಾವು ಅವರಿಗೆಲ್ಲ ಹೇಳ್ತೀವಿ ತುಂಬ ಚೆನ್ನಾಗಿ ಟ್ರಿಪ್ ಹೊಡಿತೀವಿ ನಾವಂತೂ